ನಮಸ್ತೆ ಹೋಟೆಲ್ ರುಚಿಸ್ ಅಲ್ವ ನಾನು ಚಿನ್ನಾರೆಡ್ಡಿ ಅಂತ ಹೇಳಿಬಿಟ್ಟು ನಿಮ್ಮ ಹೋಟೆಲ್ಯಿಂದ ಒಂದು ನಾರ್ತ್ ಇಂಡಿಯನ್ ಊಟನ ಜೊತೆಗೆ ಸ್ನಾಕ್ ಐಟಮ್ನ ನಾನು ಅದೇ ಆರ್ಡ್ರ್ ಮಾಡಿದ್ದೆ ನಿಮ್ಮ ಹೋಟೆಲ್ ಹುಡುಗ ಬಂದ್ಬಿಟ್ಟು ನಮಗೆ ಊಟದ ಮತ್ತು ಆರ್ಡ್ರ್ ಮಾಡಿರ್ತಕ್ಕಂಥ ಸ್ನಾಕ್ಸನ್ನ ಕೊಟ್ಟು ಹೋಗಿದ್ದಾನೆ ಅದನ್ನು ಬಿಚ್ಚಿ ನೋಡಿದಾಗ ಗೋಬಿಮಂಚೂರಿ ಬದಲು ಬೇರೆ ಐಟಮ್ ಇತ್ತು ಪನ್ನೀರ್ ಕೀಮ್ ಬದಲು ಪನ್ನೀರ್ ಪಾಲಕ್ ಪನ್ನೀರ್ ಐಟಮ್ ಇತ್ತು ನೀವು ಬೇಕಾದಷ್ಟು ಸರಿ ನಾನು ಹಿಂದು ತರಿಸಿದ್ದೇನೆ ಯಾವಾಗಲೂ ಈ ತರಹ ನೀವು ಐಟಮ್ಗಳನ್ನು ಬದಲಾವಣೆ ಮಾಡಿರಲಿಲ್ಲ ಈ ಸಾರಿ ಬದಲಾವಣೆ ಮಾಡಿ ಕಳಿಸಿದ್ರಿ ಮನೆಗೆ ಗೆಸ್ಟ್ಸ್ ಬಂದಿದ್ದಾರೆ ಅವರು ಅವರಿಗೆ ಕೆಲವರಿಗೆ ಈ ಐಟಮ್ ಇಷ್ಟ ಆಗಲಿಲ್ಲ ಒಂದು ಸೊ ಇದನ್ನು ಈ ಥರ ನೀವು ಮಾಡೋದು ಸರಿ ಕಾಣಲಿಲ್ಲ ನಿಮ್ಮ ಹೆಸ್ರು ಹೋಟೆಲ್ ಹೆಸರು ಇದರಿಂದ ರೆಪ್ಯೂಟೇಷನ್ ಹಾಳಾಗುತ್ತೆ ಆದ್ದರಿಂದ ದಯಮಾಡಿ ಇನ್ಮೇಲೆ ನೀವು ಆರ್ಡರ್ನ ಸ್ವೀಕರಿಸಿಬಿಟ್ಟು ಕಳಿಸುವಾಗ ಒಂದ್ಸಾರಿ ಚೆಕ್ ಮಾಡಿ ಕಳಿಸೋದು ಬಹಳ ಒಳ್ಳೇದು ಇದರಿಂದ ನಿಮಗೂ ಕೆಟ್ಟ ಹೆಸರು ಬರತಕ್ಕಂಥದ್ದು ತಪ್ತದೆ ಇದು ನಾನು ನಿಮ್ಮ ಹೋಟೆಲ್ ಬಗ್ಗೆ ಈ ಒಂದು ಏನು ನೀವು ನನಗೆ ಸರ್ವ್ ಮಾಡಿದ್ದೀರಿ ಅದ್ರ ಬಗ್ಗೆ ನಾನು ನಿಮಗೆ ಕೊಡ್ತಕ್ಕಂಥ ಸಲಹೆ ಅಂತ ಭಾವಿಸಿಬಿಟ್ಟು ಮುಂದೆ ಈ ರೀತಿ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತೇನೆ